ಸ್ತ್ರೀ ಅಥವಾ ಸ್ತ್ರೀ ಶಕ್ತಿಯು ಕ್ರಿಯೇಟಿಕ್ಸ್ ಆಗಿದೆ ಎಲ್ಲ ದೇವರುಗಳ ತಾಯಿ ಎಲ್ಲ ದುಷ್ಟರ ವಿಜಯಿ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ವರಗಳನ್ನು ವಿತರಕ ಎಲ್ಲ ಜೀವಿಗಳು ಹುಟ್ಟುವ ಬ್ರಹ್ಮಾಂಡದ ದೈವಿಕ ಶಕ್ತಿಯೆಂದು ಅವಳನ್ನು ಪರಿಗಣಿಸಲಾಗುತ್ತದೆ ಈ ದೈವಿಕ ಸ್ತ್ರೀ ಶಕ್ತಿಯನ್ನು ಭಾರತದಲ್ಲಿ ತೀವ್ರವಾಗಿ ಆರಾಧನೆ ಮತ್ತು ಶಕ್ತಿಯಿಂದ ಪೂಜಿಸಲಾಗುತ್ತದೆ ಆದರೂ ಭಾರತದಲ್ಲಿಯೇ ನಾವು ಸ್ತ್ರೀ ಶಕ್ತಿಯ ಬಗ್ಗೆ ಅತ್ಯಂತ ತೀವ್ರವಾಗಿ ವಿರೋಧಾಬಾ ಭಾಸವನ್ನು ಕಾಣುತ್ತೇವೆ ಒಂದು ಕಡೆ ನಮ್ಮನ್ನು ರಕ್ಷಿಸಲು ನಾವೇ ದೈಹಿಕ ದುರ್ಗೆಗೆ ಶರಣಾಗುತ್ತೇವೆ ಮತ್ತು ಇನ್ನೊಂದು ಕಡೆ ನಾವು ಸ್ತ್ರೀ ತತ್ವವನ್ನು ಕಣ್ಣನೆ ತಿರಸ್ಕಾರ ಎಲ್ಲ ವೈಫಲ್ಯಗಳಿಗೆ ಕಾರಣ ಕಾಮ ಮತ್ತು ದುಃಖಗಳ ಮೂಲದಿಂದ ಕೀಳಾಗಿ ಕಾಣುತ್ತೇವೆ ಒಬ್ಬ ಭಾರತೀಯ ಮಹಿಳೆ ತನ್ನ ಹುಟ್ಟಿನಿಂದಲೇ ತನ್ನ ಮಾನ್ಸಿಕ್ನಲ್ಲಿ ಮತ್ತು ಹೃದಯದಲ್ಲಿ ಈ ಕೋಪವನ್ನು ಅನುಭವಿಸುತ್ತಾಳೆ ಮಾನವ ಸಮಾಜದಲ್ಲಿ ತನ್ನ ನಿಜವಾದ ಪಾತ್ರ ಸ್ಥಾನ ಮತ್ತು ಗುರುತನ್ನು ಅರ್ಥಮಾಡಿಕೊಳ್ಳಲು ಅವಳು ಹೆಣಗಾಡುತ್ತಾಳೆ ತನ್ನ ಸುತ್ತಲೂ ಪರಿಸ್ಟಪಿಸ್ಲಾಗುತ್ತಿರುವ ಸ್ತ್ರೀಲಿಂಗ ದೇವತೆಗಳಿಗೆ ಅಥವಾ ಹುಟ್ಟಲು ಅನುಮತಿಸದ ಹುಟ್ಟಲಿ ಹುಟ್ಟಲ್ಲಿ ಇರುವ ಸ್ತ್ರೀ ಅವತಾರಕ್ಕೆ ಸಂಬಂಧಿಸಬೇಕೆ ಎಂದು ಅವಳು ಸಂದಿಗ್ದ ಸ್ಥಿತಿಯಲ್ಲಿ ವಾಸಿಸುತ್ತಾಳೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಮಹಿಳೆಯರಿಗೆ ಕಾನೂನು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಆದರೆ ನಿಸ್ಸಂಶಯವಾಗಿ ಆಚರಣೆಯಲ್ಲಿ ಅವರು ಹೆಚ್ಚು ತೊಡಗಿರು ತೊಡಗಿರುತ್ತಾರೆ ಮತ್ತು ದೇಶದ ವೈವಾಹರ್ ವೈವಾಹಾರಗಳಿಗೆ ಸೀಮಿತರಾಗಿದ್ದಾರೆ ಮತ್ತು ಅವರ ಸಾಮಾಜಿಕ ಅಧೀನತೆ ಪ್ರಾರಂಭವಾಗುತ್ತದೆ ಇಂತಹ ಅಧೀನತೆಯ ಹೊರತಾಗಿಯೂ ಮಹಿಳೆಯರು ದಿಟ್ಟ ಮನೆಯವರನ್ನು ಬದಲು ಬಲವಾದ ತಾಯಂದಿರು ರಾಣಿಯರು ಆಡಳಿತಗಾರರು ಯೋಧರು ಚುನಾಯಿತ ಪ್ರತಿನಿಧಿಗಳು ಮತ್ತು ನಾಯಕರಂತಹ ಪ್ರಮುಖ ಪಾತ್ರಗಳಲ್ಲಿ ಉಳಿಸಿಕೊಂಡಿದ್ದಾರೆ ಅದರಿಂದ ದಬ್ಭಾಳಿಕೆ ಮತ್ತು ನಿರಾಕರಣೆ ಹೊರತಾಗಿಯೂ ಭಾರತವು ಈ ಸ್ತ್ರೀ ಸೃಜನಶೀಲ ಶಕ್ತಿಯ ಶಕ್ತಿಯನ್ನು ಮತ್ತೆ ಮತ್ತೆ ಅನ್ಬೌಸಿದೆ ಭಾರತ ಮತ್ತು ಸಾಮಾನ್ಯವಾಗಿ ಮಾನವರ ಮುಂದಿರುವ ಮಾರ್ಗವೆಂದರೆ ಸ್ತ್ರೀ ಶಕ್ತಿಯು ಗೌರವ ಅವಳ ಆಳವಾದ ಗೌರವ ಅನುಭವ್ಗಳಿಗೆ ಸಮಾನ ಪ್ರವೇಶ ಕಲೆಗೆ ಮತ್ತು ಅವಕಾಶಗಳೊಂದಿಗೆ ಪರಿಗಣಿಸುವುದು ಎಲ್ಲ ಲಿಂಗಗಳು ಎಲ್ಲ ಲೈಂಗಿಕ ವ್ಯವಸ್ ವ್ಯತ್ಯಾಸಗಳನ್ನು ಕಂಡ ಹುಡುಕಲು ಅನುಮತಿಸಿಲ್ಲ ಅನುಮಿಸಬೇಕಾಗಿದು ಅವರ ಸಂಪೂರ್ಣ ಆತ ಆಂತರಿಕ ಸಂವರ್ತೆಯನ್ನು ಭಾರತ ವೈವಿಧ್ಯತೆ ಮತ್ತು ವೈದಿಕತೆಯ ಕಾಡು